ಅಲೋ

ಅಲೋ ಸುದೀಪ್ ರೀ ಅದಲ್ಲ ಅಲೋ ಹಾಂ ಹಾಂ ಸರ್ ಹೇಳಿ ರೀ

ಹಾಂ ಅಲೋ ರೀ ಹಾಂ ಸರ್ ಸರ್ ಲೈಸೆನ್ಸ್ ಐತ್ರಿ ಮನ್ಯಾಗ ಬಿಟ್ಟು ಬಂದಾನು ಹಾಂ ಸ್ವಲ್ಪ ಅರ್ಜೆಂಟ್ ಇತ್ತು ಅರಾಮ ಇರಲಿಲ್ಲ ಇಲ್ಲಿ ಒಬ್ಬರಿಗೆ ಅಲ್ಲೇ ನೋಡಾಕೆ ಹೊಂಟಿದ್ವಿ ಅದಾ ಅಲ್ಲಿ ಬಿಟ್ಟು ಬಂದೀವಿ ರೀ ಸರ್ ಅದು ಸರ್ ಸ್ವಲ್ಪ ಎಮರ್ಜನ್ಸಿ ಇತ್ತಂತ ಬಂದಿದ್ದೀವ್ ಸರ್ ಸರ್ ಎಲ್ಲ ಇದೆ ಎಲ್ಲ ಇದೆ ಸರ್ ಸರ್ ನಂದು ಎಲ್ಲ ಇದೆ ಸರ್ ಹಾಂ ಡಾಕ್ಯುಮೆಂಟ್ಸ್ ಇದೆ ಸರ್ ಅದೇ ಸರ್ ಎಮರ್ಜನ್ಸಿ ಇದೆ ಅಂತ ಬಿಟ್ಟು ಬಂದಿನಿ ಸರ್ ಮನೇಲಿ ಅದೇ ಅದೇ ಸರ್ ಅದೇ ಸರ್ ಗಾಡಿ ವಾಷ್ ಮಾಡಿದ್ದೆ ವಾಷ್ ಮಾಡಿದ್ದಲ್ಲಿ ಡಿಕ್ಕಿಯಲ್ಲಿ ಇಟ್ಟಿದ್ದೆ ಡಿಕ್ಕಿಯಲ್ಲಿ ಇಟ್ಟಾಗ ಅದೆಲ್ಲ ತೋಳಿತು ಅಂತ ಮನೆಲಿ ತಗ್ದು ಇಟ್ಟಿದ್ದೆ ಈಗ ಎಮರ್ಜನ್ಸಿ ಒಬ್ರ್ಗೆ ಅರಾಮ ಇಲ್ಲ ಅಂತದರು ಅದೇ ಬಂದೆ ಹಾಗೆ ಹಾಂ ಸರ್ ಎಷ್ಟು ಅದೆ ಸರ್ ಎಷ್ಟು ಕಟ್ಬೇಕು ಸರ್ ಏನು ಸರ್ ಸರ್ ಇಲ್ಲ ಸರ್ ಅಮೌಂಟ್ ಅಷ್ಟು ಇಲ್ಲ ನನ್ನ ಕಡೆ ಇಲ್ಲ ಸರ್ ಅಮೌಂಟ್ ಇಲ್ಲ ಸರ್ ಅದೆ ಸರ್ ಅಮೌಂಟ್ ಅಷ್ಟು ಇಲ್ಲ ನನ್ನ ಕಡೆ ಬೇಕಾರೆ ಒಂದು ನೂರು ರೂಪಾಯಿ ಕೊಡ್ತೀನಿ ತಗೋಳ್ಳಿ ಸರ್ ಅಷ್ಟೆ ಇದೆ ನನ್ನ ಕಡೆ ಇಲ್ಲ ಸರ್ ಅಷ್ಟೆ ಇದೆ ನೂರು ರೂಪಾಯಿ ಇದೆ ಆಮೇಲೆ ಇಲ್ಲ ಸರ್ ಅಷ್ಟು ಅಮೌಂಟ್ ಇಲ್ಲ ಸರ್ ಅಷ್ಟು ಅಮೌಂಟ್ ಇದ್ದರೆ ಕೊಡ್ತಿದ್ನ ಇದೆ ಅಲ್ಲ ಸರ್ ಅದಕ್ಕೆ ನೂರು ರೂಪಾಯಿ ಕೊಡ್ತೀನಿ ತಗೋಳಿ ಸರ್ ಆಯ್ತು ಇಲ್ಲ ಸರ್ ಆಯ್ತು ಆಯ್ತು ಆಯ್ತು ತಗೋರಿ ಸರ್ ನೂರು ರೂಪಾಯಿ